ನನ್ನ ಎರಡನೇ ಪ್ರಾಡಕ್ಟ್ ಗ್ಯಾಸ್ ಗೀಝರ್ ಇದರ ನೆಗಟಿವ್ ಎಕ್ಸ್ಪಿರಿಯನ್ಸ್ ಏನೆಂದರೆ ಹಾಗು ಇದರ ನೆಗೆಟಿವ್ ರಿವ್ಯೂ ಏನೆಂದರೆ ಗ್ಯಾಸ್ ಗೀಝರ್ ಇದಕ್ಕೆ ಕಡಮೆ ಲೈಫ್ಸ್ಪ್ಯಾನ್ ಇರುತ್ತದೆ ಹಾಗು ಜಾಸ್ತಿ ಇದನ್ನು ಯೂಸ್ ಮಾಡಿದಷ್ಟು ಡ್ಯಾಮೇಜ್ ಆಗಲು ಇದು ಜಾಸ್ತಿ ಒತ್ತನ್ನು ನೀಡುತ್ತದೆ ಹಾಗು ಗ್ಯಾಸ್ ಲೀಕ್ ಆಗೋದರಿಂದ ಇದು ಮನುಷ್ಯನಿಗೆ ಹಾನಿ ಮಾಡಬಹುದು ಆದ್ದರಿಂದ ಇದರಿಂದ ಎಷ್ಟು ಉಪಯೋಗ ಇದೆಯೋ ಇದರ ಆದರೆ ಅಷ್ಟೇ ಇದು ಅಪಾಯವಾಗಿರುತ್ತದೆ ಯಾಕೆಂದರೆ ಇದು ನಮ್ಮ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರುವುದಿಲ್ಲ ಇದರಿಂದ ವಿಷಕರವಾದ ಗಾಳಿಯು ಹೊರ ಹೊಮ್ಮುತ್ತದೆ ಹಾಗು ಇದರಿಂದ ನಮಗೆ ಯಾಕೆಂದರೆ ಗ್ಯಾಸ್ ಗೀಝರನಲ್ಲಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸನ್ನು ಉಪಯೋಗಿಸುತ್ತಾರೆ ಇದರಿಂದ ನಮಗೆ ಉಸಿರಾಡಲು ಹಾಗು ವಾಮಿಟಿಂಗ್ ಹಾಗು ತಲೆಸುತ್ತು ಬರುವ ಲಕ್ಷಣವು ಜಾಸ್ತಿ ಇರುತ್ತದೆ ಆದ್ದರಿಂದ ಇದು ತುಂಬ ಅಪಾಯವಾದದ್ದು ಎಂದು ಎಲ್ಲರೂ ಹೇಳುತ್ತಾರೆ ಹಾಗೆ ಎಲ್ ಪಿ ಜಿ ಗ್ಯಾಸನ್ನು ಗೀಝರನ್ನು ಉಪಯೋಗಿಸಲು ನಾವು ತುಂಬ ಯೋಚನೆ ಮಾಡಬೇಕು ಯಾಕೆಂದರೆ ಇದರಿಂದ ಏಲ್ತ್ ಇಷ್ಯುಸ್ ಜಾಸ್ತಿ ಇದೆ ಹಾಗು ಎಷ್ಟೋ ಜನ ಇದರಿಂದ ಸತ್ತಿದ್ದಾರೆ ಗ್ಯಾಸ್ ಬಸ್ಟ್ ಆಗಿ ಸತ್ತಿದ್ದಾರೆ